ಹಲೋ ಸರ್ ಹಾಲು ಬೇಕಿತ್ತು ಒಂದು ಲೀಟ್ರ್ ಬೇಕಿತ್ತು ಎಷ್ಟು ಲೀಟ್ರಿಗೆ ಸರ್ ಅದೇ ರೇಟಾ ಆಂ ಮತ್ತು ಇದು ಆಂ ಪನ್ನೀರು ಉಂಟ ಸರು ಹ್ಞೂ ಮತ್ತು ಹೌದು ಮೊಸರು ಪನ್ನೀರು ಹಾಲು ಒಂದು ಲೀಟ್ರ್ ಕೊಡಿ ಮೊನ್ನೇದು ಹಾಲು ಹಾಳಾಗಿದೆ ಸರ್ ಏನದು ಅದ್ರಲ್ಲಿ ನೀರು ತುಂಬ ಎರಡು ದಿವಸ ದಿವ್ಸದ ಮೊದಲು ನಂಗೆ ಹಾಂ ಹಾಂ ಹಾಂ ಹಾಂ ತೆಗೆದಿಟ್ಟಿದೀನಿ ಸರ್ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಆಯ್ತು ಆಯ್ತು ಆಯ್ತು ಸರ್ ಆಯ್ತು ಸರ್ ಯಾರ ಹತ್ರ ಕಳಿಸಿ ಕೊಡ್ತೀರಿ ಸರು

ಆಯ್ತು ಆಯ್ತು ಆಯ್ತು ಆಯಿತು ಎಷ್ಟಾಗ್ತದೆ ಟೋಟಲ್ ಎಷ್ಟಾಗ್ತದೆ ಬಿಲ್ಲು ಅದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಸರ್ ಯಾವಾಗ್ಲದ್ ಕಸ್ಟಮರ್ ಅಲ್ವ ನಾನು ಕಮ್ಮಿ ಮಾಡಿ ಆಯ್ತು ಆಯ್ತು ಸರ್ ಬೇಕರ್ ಫುಡ್ ಅಷ್ಟು ಬೇಕಂತಿಲ್ಲ ಒಂದು ಬ್ರೆಡ್ ಕೊಟ್ಟರೆ ಸಾಕು ಅಷ್ಟೇ ಸಾಕು ಹಾಂ ತುಪ್ಪ ಇಲ್ಲವ ಸರ್ರ